ನಾನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ವಸ್ತುಗಳನ್ನ ಆನ್ಲೈನಲ್ಲೆ ಸಹ ತಗೊತೀನಿ ನನಗೆ ಒಂದು ಬೆಡ್ಶೀಟ್ ಇಷ್ಟ ಆಗಿತ್ತು ಅದ್ರ ಬಣ್ಣವು ಸಹ ಇಷ್ಟ ಆಗಿತ್ತು ಅದಲ್ಲದೇನೆ ಅದು ಫೋಟೋದಲ್ಲಿ ಒಳ್ಳೆಯ ಗುಣಮಟ್ಟದ ಅದು ಹಾಗೂ ಅತ್ಯುತ್ತಮ ಬೆಲೆಗೆ ತಕ್ಕಂತೆ ಇರುವಂತಹ ವಸ್ತು ಅಂತ ಕಾಣ್ಸಿತು ಹಾಗಾಗಿ ನನ್ನನ್ನು ಅದನ್ನ ಆರ್ಡ್ರ್ ಮಾಡಿದೆ ಅದಾದ ನಂತರ ನಮ್ಮ ಮನೆಗೆ ಅದು ಬಂದಾಗ ನಾನು ನಿರೀಕ್ಷಿಸಿದಂತಹ ಬೆಡ್ಶೀಟ್ ಅದಾಗಿರಲಿಲ್ಲ ಯಾಕಂದರೆ ಅದು ಕಲ್ಲರ್ ನಾನು ಆರ್ಡ್ರು ಮಾಡಿದ ಕಲ್ಲರ್ ಸಹ ಆಗಿರಲಿಲ್ಲ ಅದಲ್ಲದೆ ಉತ್ತಮ ಗುಣಮಟ್ಟದಿಂದು ನಿರೀಕ್ಷಿಸಿದೆ ಅದು ಸಹ ಆಗಿರಲಿಲ್ಲ ಮತ್ತು ಅದನ್ನು ಹಾಕಿ ಒಂದು ಸಲ ತೊಳೆದ ನಂತರ ಅದರ ಬಣ್ಣವು ಸಹ ಹೊರಟು ಹೋಯಿತು ಹಾಗಾಗಿ ನಾನು ಕೊಟ್ಟ ಬೆಲೆಗೆ ತಕ್ಕಂತೆ ಆ ಬೆಡ್ಶೀಟ್ ಇರಲಿಲ್ಲ ಅದಲ್ದೆನೆ ಇತ್ತೀಚೆಗೆ ಆನ್ಲೈನಲ್ಲಿ ತೆಗೆದುಕೊಳ್ಳುವಂಥ ವಸ್ತುಗಳು ಹಲವಾರು ಕೆಳಮಟ್ಟ ಗುಣ ಗ್ಯ ಕೆಳಮಟ್ಟದ ಗುಣಲಕ್ಷಣಗಳನ್ನ ಹೊಂದಿವೆ ನಾವು ಚೆನ್ನಾಗಿರುತ್ತದೆ ಅಂತ ಆರ್ಡ್ರ್ ಮಾಡ್ತೀವಿ ಆದರೆ ಯಾವುದೂ ಸಹ ನಮಗೆ ಇಷ್ಟವಾದಂಥ ರೀತಿಯಲ್ಲಿ ಸಿಗುವುದಿಲ್ಲ ನಾವು ಕೊಟ್ಟಿರುವ ಬೆಲೆಗೆ ತಕ್ಕಂತೆಯು ಸಹ ಅದು ಸಿಗುವುದಿಲ್ಲ ಅದಲ್ದೆನೆ ಅದು ಬಣ್ಣ ಬಿಡುವುದಾಗಲಿ ಅಥವಾ ಆ ಬಟ್ಟೆ ನವಿಯೋದಾಗಲಿ ಹಲವಾರು ಕಾಣಬಹುದಾಗಿದೆ ಇತ್ತ ಕಡೆ ಬೆಲೆಗೆ ಕೊಟ್ಟ ಬೆಲೆಗೆ ಒಳ್ಳೆಯ ಬಟ್ಟೆಯು ಸಹ ಅಂದರೆ ಬೆಡ್ಶೀಟ್ ಸಹ ಸಿಗಲಿಲ್ಲ ಇನ್ನು ಮತ್ತು ಅದು ಸ್ವಲ್ಪ ದಿನಗಳವರೆಗೆ ಮಾತ್ರ ಬಳಕೆಗೆ ಬಂತು ಅದರಿಂದ ಆನ್ಲೈನಿಲ್ಲಿ ಇದ್ದ ಮೋಹವು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು ನೋಡಿ ತೆಗೆದುಕೊಳ್ಳುವುದು ಉತ್ತಮ ಅಂತ ಅನಸ್ತು ಅದಲ್ಲದೇನೆ ಈ ಆನ್ಲೈನಲ್ಲಿ ನೋಡುವಂತಹ ವಸ್ತುಗಳು ಒಂದೇ ರೀತಿಯಾಗಿರುವುದಿಲ್ಲಾ ಉತ್ತಮ ಬೆಲೆಗೆ ಸಿಗುತ್ತದೆ ಎಂದು ತಗಳ್ತೀವಿ ಆದರೆ ಆ ಬೆಲೆಗೆ ತಕ್ಕಂತೆ ಬಟ್ಟೆಗಳಾಗಿರ್ಬೋದು ಅಥ್ವಾ ಬೆಡ್ಶಿಟ್ ಆಗಿರ್ಬೋದು ಅದು ಇರಲಿಲ್ಲ ಹಾಗಾಗಿ ನನಗೆ ತುಂಬಾ ಬೇಜಾರು ಆಯಿತು ಅದಲ್ಲದೇನೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಆನ್ಲೈನ್ ಆರ್ಡ್ರ್ಗಳನ್ನ ಮಾಡ್ತಿರ್ತಾರೆ ಹಾಗೂ ಅವುಗಳ ಉಪಯೋಗಗಳನ್ನ ಪಡ್ಕೊತಿರ್ತಾರೆ ಒಬ್ಬರಿಗೆ ಒಳ್ಳೆಯದು ಸಿಗಬಹುದು ಇನ್ನೊಬ್ಬರಿಗೆ ಬೇರೆ ರೀತಿ ಸಿಗಬಹುದು ಆದರೆ ನನಗೆ ಸಿಕ್ಕಿದ್ದು ಅದು ಯಾವುದೇ ರೀತಿಯ ಅಹ ಒಳ್ಳೆಯ ಗುಣಮಟ್ಟದ ಸಹ ಆಗಿರ್ಲಿಲ್ಲ ಆದರೆ ಹಾಗೆ ನಾನು ಇಷ್ಟಪಂತಂತಹ ಕ ಬಣ್ಣವು ಸಹ ಅದರಲ್ಲಿ ಇರಲಿಲ್ಲ ನನಗೆ ಅನ್ಸಿದ್ದು ಏನಂದರೆ ಆಂತೆ ಆನ್ಲೈನಲ್ಲಿ ತೆಗೆದು ತೆಗೆದುಕೊಳ್ಳುವಂಥದ್ದು ತಪ್ಪು ಎಂದು ಇನ್ನು ಮುಂದೆ ಎಚ್ಚೆತ್ತುಕೊಂಡು ಯಾವುದು ನನಗೆ ಒಳ್ಳೆಯ ಕ್ವಾಲಿಟಿ ಇರುತ್ತದೆ ಎಂದು ಗೊತ್ತಿರುತ್ತದೊ ಅದನ್ನ ತೆಗೆದುಕೊಳ್ಳಲು ಇಷ್ಟಪಡ್ತೇನೆ